ಸರ್ ನಮಸ್ತೆ ನಾವು ಇಲ್ಲಿ ಮಡಿಕೆವ್ವನಳ್ಳಿ ಪಂಚಾಯ್ತಿಯಿಂದ ಮಾತಾಡ್ತಿರೋದು ಇದು ಸರ್ ನಾನು ನಿಮ್ಗೆ ಅದು ರೋಣಿ ಓಣಿ ಒಳಗೆ ರೋಡ್ ಹಾಕ್ಸೋಕ್ಕಾ ಹೇಳಿದ್ವಲ್ಲ ಸರ್ ಏನು ಮಾಡಿದ್ರಿ ಸರ್ ಅದು ಮತ್ತೆ ಆ ಮೇಲಿನ ಓಣಿಯಲ್ಲಿ ಗಟಾರ ಹಾಕ್ಸೋಕ್ ಹೇಳಿದ್ವಿ ಅಲ್ಲ ಸರ್

ಮತ್ತೆ ನಿಮಗೆ ಪ್ಲಾಟ್ ಹಾಕಲಿಕ್ಕೇ ಕೆಲವೊಂದಿಷ್ಟು ಮಂದಿಗೇ ಹೇಳಿದ್ವಿ ಆಮೇಲೇ ಶೌಚಾಲಯಗಳನ್ನು ಕಟ್ಟಿಸ್ಲಿಕ್ ಹೇಳಿದ್ವಿ ಅದೆಲ್ಲ ಏನು ಮಾಡಿದೀರಿ ಅದೇ ರೀತೀ ಒಂದಿಷ್ಟು ಕೊಟ್ಟಿಗೆಗಳನ್ನು ಹಾಕ್ಲಿಕ್ಕೆ ಹೇಳಿದ್ವಿ ಕಸದ ಗೊಬ್ಬರದ ಗುಂಡಿಗಳನ್ನು ತೆಗೆಸ್ಲಿಕ್ ಹೇಳಿದ್ವಿ ಹೊಲದಲ್ಲಿ ಒಡ್ಡುಗನುನ್ನ ಹಾಕಿಸ್ಲಿಕ್ ಹೇಳಿದ್ವಿ ಅದೆಲ್ಲ ಏನು ಮಾಡ್ತಾ ಇದ್ದಿರಿ

ಆಮೇಲೆ ಕೆರೆ ಹೂಳೋತ್ ಎತ್ತೋದನ್ನು ಹಾಂ ಅಡ್ಡಿಯಿಲ್ಲ ಆಯ್ತು ತೋರಿ

ಹಾಂ ಸರಿ ಅಡ್ಡಿಯಿಲ್ಲ ಸ್ವಲ್ಪ ಆದಷ್ಟು ಬೇಗ ಮಾಡಿರಿ